ಹಲೋ ಹಲೋ ಹಲೋ ಇದು ಡಾಕ್ಟ್ರ್ ಮಾತಾಡ್ತಿರೋದಾ ಹಾಂ ನೀವು ಮೆಡಿಕಲಲ್ಲಿ ಇದ್ದೀರ ಹಾಂ ಹೌದು ಮೆಡಿಕಲ್ ಇಲ್ಲಿ ಮೆಡಿಕಲಲ್ಲಿ ಇದ್ದೀರಾ ಹಾಂ ಹೌದಾ ನನಗೆ ನಾನು ಬರಲಿಕ್ಕೆ ಇದ್ದೆ ಮೆಡಿಕಲ್ಗೆ ನನಗೆ ಹುಷಾರಿಲ್ಲ ಫಿವರ್ ಮತ್ತು ಅದರಿಂದಾಗಿ ತಲೆಯೆಲ್ಲ ನೋವಾಗ್ತಿದೆ ಹಾಗೆ ತುಂಬ ಅಂದರೆ ಬಾಡಿ ಪೇಯ್ನ್ ಸಹ ಆಗ್ತಿದೆ ತುಂಬ ಅಂದರೆ ಕಷ್ಟ ಆಗ್ತಿದೆ ನಾನು ಇವತ್ತು ನಿಮ್ಮ ಮೆಡಿಕಲ್ಗೆ ಬರೋಣ ಅಂತ ಹೇಳಿ ನಾನು ಕಾಲ್ ಮಾಡಿದ್ದೆ ನಿಮಗೆ ಹಾಂ ಹಾಂ ಇಲ್ಲ ಎಲ್ಲ ಸುಸ್ತಾಗ್ತಿದೆ ತುಂಬ ಮನೆ ಮದ್ದು ಅಂತ ಅಂದರೆ ಇದೆ ಡೊಲೊ ತೆಕ್ಕೊಳ್ಳಿಕ್ಕೆ ಅಂತ ಡೊಳೊ ತೆಕ್ಕೊಳ್ಬೋದಾ ಹೊರಗಿಂದ ವೇಟ್ ಮೇಲಾ ಅಲ್ಲಾ ಏಜ್ ಮೇಲಾ ವೇಟಾ ವೇಟ ಒಂದು ಫೋರ್ಟಿ ಅದು ಸೈಡ್ ಎಫೆಕ್ಟ್ ಆಗ್ಬೋದಾ ಓ ಹೌದಾ ತುಂಬ ಕೂರ್ತಿಲ್ಲ ಹಾಗೆ ಮನೆ ಮದ್ದು ಅಂತ ಏನು ಮಾಡಲಿಲ್ಲ ಅಂದರೆ ಕಷಾಯ ಅಷ್ಟೇ ಕುಡಿದದ್ದು ಹಾಂ ನಾಳೆ ಇದ್ದೀರಾ ನೀವು ಹಾಂ ನೀವು ಟೈಮಿಂಗ್ಸ್ ಹೇಳ್ಬೋದಾ ನಾನು ಆ ಹೊತ್ತಿಗೆ ಬರ್ತೇನೆ ಹಾಂ ಹಾಂ ಹೌದಾ ಹಾಗಾದರೆ ಮಾರ್ನಿಂಗ್ ಬರ್ಬೋದಲ್ಲವಾ ಹಾಂ ಆಯ್ತು ಆಯಿತು ಸರಿ ಸರಿ